ಅಂದರೆ ನಾನು ಸೆಕೆಂಡ್ ಪ್ರೋಡಕ್ಟ್ ಅಂದರೆ ನನ್ನದು ಶೂಸು ಶೂಸನ್ನು ಕನ್ನಡದಲ್ಲಿ ಪಾದರಕ್ಷೆಗಳು ಎಂದು ಕರೆಯುತ್ತಾರೆ ಮತ್ತೆ ಶೂಸ್ ಬಗ್ಗೆ ನಾನು ನೆಗೆಟ್ಟಿವಾಗಿ ಮಾತಾಡಬೇಕು ಅಂದ್ರೆ ನನ್ಗೆ ಶೂಸು ತುಂಬ ಕಂಫರ್ಟೆಬಲಾಗಿ ಫೀಲಾಗುತ್ತೆ ಯಾಕೆಂದ್ರೆ ನಾನು ಯಾವುದೇ ಒಂದು ಸ್ವಲ್ಪ ಒಂದು ಕಂಪನಿ ಶೂಸನ್ನು ತಗೊಂಡ್ರೆ ಒಂದು ಕರೆಕ್ಟಾಗಿ ಅಜ್ಜಶ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಶೂಗಳು ಬೇಗ ಸ್ಮೆಲ್ ಅನ್ನೋದು ಬರುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಹೆಚ್ಚಾಗಿ ಯೂಸ್ ಮಾಡೋದರಿಂದ ಸ್ಮೆಲ್ ಬರುತ್ತೆ ಮತ್ತೆ ಆ ಒಂದು ಶೂಸ್ ಎವಿ ಯೂಸ್ ಮಾಡೋದರಿಂದ ಅದು ರಫ್ ಆ್ಯಂಡ್ ಟಫ್ಗೆ ಯೂಸ್ ಬರಲ್ಲ ಸ್ವಲ್ಪ ಕಂಪ್ನಿಗಳು ಒಳ್ಳೆಯ ಒಳ್ಳೆಯ ಹಣ ಅನ್ನೋದನ್ನು ತುಂಬ ಹೆಚ್ಚು ಹಣ ಒಂದು ಎರಡು ಸಾವಿರ ಮೂರು ಸಾವಿರ ತಗೊಂಡಿರೊ ಒಂದು ಶೂಸ್ ಕೂಡ ಮಿನಿಮಮ್ ಒಂದು ಎರಡು ಮೂರು ತಿಂಗ್ಳು ಯೂಸ್ ಮಾಡೋ ಅಷ್ಟರಲ್ಲಿಗೆ ಅದು ಕಿತ್ತೋಗುತ್ತೆ ಸೋ ತುಂಬ ಒಂದು ಪ್ರಾಬ್ಲಮ್ಸ್ ಬರುತ್ತೆ ಶೂಸಿಂದ ಮತ್ತೆ ಸ್ವಲ್ಪ ಜನಕ್ಕೆ ಹೆಚ್ಚು ಜನಕ್ಕೆ ಅಲ್ಲ ಯಾರೋ ಒಬ್ಬೊಬ್ಬರಿಗೆ ಶೂಸ್ ಹಾಕೋದ್ರಿಂದಾ ಸ್ಕಿನ್ ಅಲರ್ಜಿ ಅನ್ನೋದು ತುಂಬ ಹೆಚ್ಚಾಗೆ ಬರುತ್ತೆ ಸೋ ಶೂಸ್ ಅಲರ್ಜಿ ಅನ್ನೋದು ಬರೋದರಿಂದ ಅವರು ಶೂಸನ್ನು ಅವಾಯ್ಡ್ ಮಾಡ್ತಾರೆ ಸೋ ಅದೊಂದೆ ಅದರಿಂದ ಬರುವಂತಹ ನಮಗೆ ಒಂದು ನೆಗೆಟಿವ್ ಮತ್ತೆ ಇದು ಅಷ್ಟೇ ಇನ್ನು ಇನ್ನು ಪ್ರತಿಯೊಂದಕ್ಕು ಶೂಸ್ ಅನ್ನೋದು ಪ್ರತಿಯೊಬ್ಬರು ಬಳಸ್ತಾರೆ